ಮೊದಲು ನಾವು ಹೆಚ್ಚಾಗಿ ನಮ್ಮ ಕೆಲಸವನ್ನು ನಾವೇ ಮಾಡ್ಕೊಳ್ತಾ ಇದ್ವಿ ಆದರೆ ಇವಾಗ ನಾವು ಹೆಚ್ಚಾಗಿ ಎಲ್ಲ ಕ್ಷೇತ್ರದಲ್ಲೂ ಮತ್ತು ನಮ್ಮ ಜೀವನಶೈಲಿಯಲ್ಲಿ ಹೆಚ್ಚಾಗಿ ನಾವು ತಂತ್ರಜ್ಞಾನನ ಅವಲಂಬನೆ ಮಾಡ್ಕೊಂಡಿದ್ದೀವಿ ನಮ್ಮ ವೈಯಕ್ತಿಕವಾಗಿ ಹೇಳಬೇಕೆಂದರೆ ನಮ್ಮ ಜೀವನಶೈಲಿಯಲ್ಲಿ ಬೆಳಗ್ಗೆ ಎದ್ದಾಗಿಂದಾನು ರಾತ್ರಿ ಮಲ್ಗೊವರೆಗೂನು ತಂತ್ರಜ್ಞಾನವನ್ನು ಅವಲಂಬನೆ ಮಾಡ್ಕೊಂಡಿದ್ದೀವಿ ಮೊದ್ಲನೇದಾಗಿ ದೂರದರ್ಶನ ಮೊದಲು ನಾವು ನಾಟಕ ನೃತ್ಯ ಡೊಳ್ಳು ಕುಣಿತ ಮತ್ತು ಜಾನಪದ ಕಲೆಗೆ ಜಾಸ್ತಿ ಒತ್ತು ನೀಡ್ತಾ ಇದ್ವಿ ಆದರೆ ತಂತ್ರಜ್ಞಾನದ ಪ್ರಭಾವದಿಂದ ನಾವು ದೂರದರ್ಶನನ ಜಾಸ್ತಿ ಬಳಸ್ತಾ ಇದ್ದೀವಿ ನಂತರ ತಂಗಳು ಪೆಟ್ಟಿಗೆ ಮೊದಲು ನಾವು ಮನೆಯಲ್ಲಿ ಇಡೋ ಆಹಾರ ಬೇಗ ಹಾಳಾಗ್ತಾ ಇತ್ತು ಆದರೆ ಇವಾಗ ನಾವು ತಂಗಳು ಪೆಟ್ಟಿಗೆ ಬಳಸ್ತಾ ಇದ್ದೀವಿ ಇದರಿಂದ ನಾವು ಆಹಾರನ ಹೆಚ್ಚು ಹೊತ್ತು ಕೆಡದೆ ಇರೋ ಥರ ಸಂಗ್ರಹಣೆಯನ್ನು ಮಾಡಬಹುದಾಗಿದೆ ಮತ್ತು ನಾವು ಮನೆಯಲ್ಲಿ ಮೊದಲು ಒಲೆಗಳನ್ನು ಬಳಸ್ತಾ ಇದ್ವಿ ಆದರೆ ಈಗ ಗ್ಯಾಸ್ ಬಳಸ್ತಾ ಇದ್ದೀವಿ ಮೊದಲು ಇಸ್ತ್ರಿಗೆ ಕಲ್ಲಿದ್ದಲನ್ನ ಬಳಸ್ತಾ ಇದ್ವಿ ಆದರೆ ಇವಾಗ ಕರೆಂಟ್ನ ಸಹಾಯದಿಂದಲೇ ನಾವು ಇಸ್ತ್ರಿನ ಮಾಡಬಹುದಾಗಿದೆ ಮತ್ತು ಗಣಕಯಂತ್ರ ಮೊದಲು ಎಲ್ಲ ಗಣಕಯಂತ್ರ ತುಂಬ ದೊಡ್ ದೊಡ್ಡದಾಗಿತ್ತು ಆದರೆ ಇವಾಗ ತಂತ್ರಜ್ಞಾನದ ಪ್ರಭಾವದಿಂದ ಅದರ ಅಳತೆ ಸಹ ಕಡಿಮೆಯಾಗಿದೆ ಅದನ್ನ ನಾವು ಕೈಯಲ್ಲೇ ತೊಗೊಂಡು ಹೋಗಬಹುದು ಅದು ಅಷ್ಟು ಬದಲಾವಣೆಯಾಗಿದೆ ಮತ್ತು ವೃತ್ತಿಕ್ಷೇತ್ರದಲ್ಲಿ ವೃತ್ತಿಕ್ಷೇತ್ರದಲ್ಲಿ ಬಂದರೆ ನಾವು ಹಲವಾರು ಬದಲಾವಣೆನ ಕಾಣಬಹುದು ಮೊದಲು ರೋಗ ಬಂದರೆ ಎಷ್ಟೋ ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇಲ್ಲದೆಯೇ ಸಾಯ್ತಾ ಇದ್ದರು ಆದರೆ ಇವಾಗ ಹಾಗಲ್ಲ ತಂತ್ರಜ್ಞಾನದ ಪ್ರಭಾವದಿಂದ ಹೆಚ್ಚು ಬದಲಾವಣೆಯಾದಂತೆ ಎಕ್ಸ್ರೇ ತಂತ್ರಜ್ಞಾನ ಮತ್ತು ಇ ಸಿ ಜಿ ತಂತ್ರಜ್ಞಾನ ಎಮ್ ಆರ್ ಐ ಸಿ ಟಿ ಸ್ಕ್ಯಾನ್ ಇನ್ನೂ ಮುಂತಾದ ಸಾಧನಗಳಿಂದ ನಾವು ರೋಗಿಗೆ ಏನಾಗಿದೆ ಅಂತ ತಿಳ್ಕೊಂಡು ಬೇಗ ಚಿಕಿತ್ಸೆ ನೀಡಬಹುದು ಮತ್ತು ರೋಗಕ್ಕೆ ತಕ್ಕಂತೆ ಚಿಕಿತ್ಸೆ ನೀಡಿ ರೋಗಿನ ನಾವು ಬೇಗ ಕಾಪಾಡಬಹುದು